ಕರ್ನಾಟಕ ರಾಜ್ಯದಲ್ಲಿ ಪ್ರವಾಸಿಗರು ಭೇಟಿ ನೀಡೋಂಥ ಪ್ರಸಿದ್ಧ ಸ್ಥಳಗಳು ಸಾಕಷ್ಟು ಇದ್ದಾವೆ ಅದ್ರಲ್ಲು ಬೆಂಗಳೂರಲ್ಲಿ ಮತ್ತು ಮೈಸೂರು ಹೆದ್ದಾರಿಯಲ್ಲಿ ಚಾಮರಾಜ ನಗರ ಆಮೇಲೆ ನಮ್ಮ ಕರಾವಳಿ ಭಾಗ ಅಂತಂದರೆ ಪ್ರಸಿದ್ಧ ಆಗಿರೋಂಥ ನಮ್ಮ ಕರಾವಳಿ ಭಾಗದಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ಪ್ರವಾಸಿಗರು ಭೇಟಿ ನೀಡ್ತನೇ ಇರ್ತಾರೆ ಯಾಕೆ ಅಂದರೆ ಅಲ್ಲಿರೋಂತಹ ರೆಸೋರ್ಟ್ಸ್ ಅಂತ ಇರಬಹ್ದು ಅಥವಾ ಬೀಚ್ ಅಂತ ಏನು ಹೇಳ್ತೀವಿ ಕಾಪು ಬೀಚು ಮಲ್ಪೆ ಬೀಚು ಉಡುಪಿನಲ್ಲಿ ಆಮೇಲೆ ಮಂಗಳೂರ್ನಲ್ಲಿರೋಂಥ ಬೀಚು ಎಲ್ಲನೂ ಪ್ರವಾಸಿಗರನ್ನು ಆಕರ್ಷಣೆ ಮೂಲಕ ಅಟ್ರ್ಯಾಕ್ಟ್ ಮಾಡಿದೆ ಅಲ್ಲಿ ನಮಗೆ ಫೋಟೋಸ್ ತೆಕ್ಕೊಳಕ್ಕಾಗಿರ್ಬಹುದು ಅಥವಾ ಈಜಾಡ್ಲಿಕ್ಕೆ ಆಗಿರಬಹ್ದು ಪರಿಸರಾನ ಅನುಭವಿಸೋದಕ್ಕೆಲ್ಲ ತುಂಬ ಉತ್ತಮವಾಗಿರೋಂಥ ಸ್ಥಳಗಳು ಆಗಿರೋದ್ರಿಂದ ಅಲ್ಲಿಗೆ ವರ್ಷ ವರ್ಷ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಭೇಟಿ ನೀಡ್ತನೇ ಇರ್ತಾರೆ